ಗಂಟಲು ಕೆರೆತ ಉಂಟಾದಾಗ ನಮ್ಮ ಭಾರತದಲ್ಲಿ ಭಾಳಷ್ಟು ಗ್ರಾಮೀಣ ಜನರು ಔಷಧಿಗಳನ್ನು ಕಂಡುಹಿಡಿದುಕೊಂಡಿದ್ದಾರೆ ಸಾಮಾನ್ಯವಾಗಿ ನಾವು ಇಂಗ್ಲೀಷ್ ಔಷಧಿಗಳನ್ನು ಗಂಟಲು ಕೆರೆತಕ್ಕೆ ಬಳಸಿಕೊಳ್ಳುತ್ತಿದ್ದೇವೆ ಆದರೆ ಭಾರತೀಯ ವೈದ್ಯ ಪದ್ಧತಿಯಲ್ಲಿ ಗಂಟಲು ಕೆರೆತಕ್ಕೆ ಶುಂಠಿ ಬೆಳ್ಳುಳ್ಳಿ ಅರಿಶಿಣ ಅದರ ಕಷಾಯ ಮತ್ತು ಜೀರಿಗೆ ತುಳಸಿ ಎಲೆ ಇವುಗಳ್ನೆಲ್ಲ ಬಳಕೆ ಮಾಡಿ ಕಷಾಯಗಳನ್ನ ಕೊಟ್ಟು ಮಕ್ಕಳಲ್ಲಿ ಗಂಟಲು ಕೆರೆತವನ್ನು ಕಡಿಮೆಗೊಳಿಸಬಹುದು ಈರುಳ್ಳಿ ಸಿಪ್ಪೆ ಮತ್ತು ಬೆಳ್ಳುಳ್ಳಿಯನ್ನು ಸಹ ಬಾಯಲ್ಲಿಟ್ಟುಕೊಂಡು ರಸ ಜಗಿದರೆ ಗಂಟಲು ಕೆರೆತವನ್ನು ಸರಿಪಡಿಸಬಹುದು ಹಾಗೇ ಬೆಲ್ಲವನ್ನು ಸಹ ಸೇರಿಸಿ ಗಂಟಲು ಕೆರೆತವನ್ನು ಕಡಿಮೆ ಮಾಡಬಹುದು ಉಪ್ಪು ನೀರಿನಲ್ಲಿ ಬಿಸಿ ನೀರಿನಲ್ಲಿ ಮುಕ್ಕಳಿಸುವುದನ್ನು ಸಹ ಗಂಟಲು ಕೆರೆತವನ್ನು ಕಡಿಮೆಗೊಳಿಸಬೌದು ಹಾಗೇ ಬಿಸಿ ನೀರು ಸೇವನೆಯಿಂದನೂ ಸಹ ಗಂಟಲು ಕೆರೆತವನ್ನು ಕಡಿಮೆ ಮಾಡಿಕೊಳ್ಳಬಹುದು ಹಾಗೂ ಸಾಕಷ್ಟು ಸಾಂಬಾರು ಪದಾರ್ಥಗಳನ್ನು ಬಳಸಿದಂಥ ತಿಳಿಸಾರು ಹಾಗೂ ಸ್ವಲ್ಪ ಖಾರ ಹಾಕಿದಂಥ ಒಣಮೆಣಸಿನ್ಕಾಯಿ ಖಾರ ಹಾಕಿದಂಥ ಸಾಂಬಾರು ತಿಳಿಸಾರನ್ನು ಸೇವನೆ ಬಿಸಿಬಿಸಿಯಾದ ಸೇವನೆಯಿಂದನೂ ಸಹ ಗಂಟಲು ಕೆರೆತವನ್ನು ಕಡಿಮೆಗೊಳಿಸಬಹುದು ಹಾಗೇ ಬಾಯಿಯಲ್ಲಿ ಬರುವಂಥ ಜೇನುತುಪ್ಪವನ್ನು ಸಹ ಬಾಯಿನಲ್ಲಿ ಲೇಪಿಸ್ಕೊಂಡು ಗಂಟಲು ಕೆರೆತವನ್ನು ಕಡಿಮೆಗೊಳಿಸಬಹುದು ಭಾಳಷ್ಟು ಹಳ್ಳಿಗಳಲ್ಲಿ ಆಯುರ್ವೇದ ಔಷಧಿಗಳು ದೊರೆಯುತ್ತವೆ ಅವುಗಳನ್ನೆಲ್ಲ ಬಳಕೆ ಮಾಡಿ ಗಂಟಲು ಕೆರೆತವನ್ನು ಕಡಿಮೆ ಮಾಡಿಸಿಕೊಳ್ಳಬೌದು ಹಾಗೇ ನಮ್ಮ ಊಟದಲ್ಲೇ ಗಂಟಲು ಕೆರೆತಕ್ಕೆ ಮದ್ದನ್ನು ಸೃಷ್ಟಿ ಮಾಡಿದಂಥ ಸಾಂಬಾರು ಪದಾರ್ಥಗಳನ್ನು ಚಟ್ನಿಗಳನ್ನು ಪುದೀನ ಸೊಪ್ಪು ಮತ್ತು ಬೇರೆ ಬೇರೆ ಥರ ಕಾಳುಗಳನ್ನು ಹಾಕಿ ಗಂಟಲು ಕೆರೆತವನ್ನು ಕಡಿಮೆಗೊಳಿಸಬೌದು